ಇವಾಗ ನಾವು ಸಂಕ್ರಾಂತಿಯಲ್ಲಿ ಎಳ್ಳು ಬೆಲ್ಲ ಅವೆಲ್ಲ ಮಾಡ್ತೀವಿ ನೆಕ್ಸ್ಟು ಪಾಯಸ ಪಾಯಸ ಅವೆಲ್ಲ ಮಾಡ್ತೀವಿ ಪಾಯಸ ಅಂದರೆ ಇವಾಗ ಫಶ್ಟು ಹಾಲ್ ಖೀರ್ ಮಾಡ್ಕಣದು ಹೆಂಗೆ ಅಂದರೆ ಶಾವ್ಗೇ ಶಾವ್ಗೇ ಮತ್ತು ಶಾವ್ಗೆನ ಚೆನ್ನಾಗಿ ಹುರ್ಕೊತೀವಿ ಅವಾಗ ಗೋಡಂಬಿ ದ್ರಾಕ್ಷಿ ಹಾಲು ಎಲ್ಲ ಹಾಕ್ಬುಟ್ಟಿ ನಾವು ಇದು ಮಾಡ್ತೀವಿ ನೆಕ್ಷ್ಟು ನೆಕ್ಷ್ಟು ದೀಪಾವಳಿ ಹಬ್ಬಕ್ಕೆ ನಾವು ಹೀಗೆ ನುಕ್ಕೆ ನುಪ್ಪಿಟ್ಟು ಚಕ್ಕುಲಿ ವಡೆ ವಡೆ ಅವೆಲ್ಲ ನಾವು ಮಾಡ್ತೀವಿ ನೆಕ್ಷ್ಟು ಮತ್ತು ಬೆಳಿಗ್ಗೆ ಎದ್ದು ತಿಂಡಿಗಳು ಚಿತ್ರಾನ್ನ ಪುಳಿಯೋಗ್ರೆ ಚಿತ್ರಾನ್ನ ಪುಳಿಯೋಗ್ರೆ ಉಪ್ಪಿಟ್ಟು ಬಾತ್ ಮತ್ತು ಪೂರಿ ಆಲಿಗಡ್ಡೆ ಪಲ್ಯ ಆಲುಗಡ್ಡೆ ಪಲ್ಯ ಹೆಂಗಂದ್ರೆ ಫಸ್ಟು ಆಲುಗಡ್ಡೆನ ಕುಕ್ಕರಲ್ಲಿ ಬೇಯ್ಸಾಕ್ಕೊತ್ತೀವಿ ಕುಕ್ಕರಲ್ಲಿ ಬೆಂದಾದ್ ತಕ್ಷ್ಣ ಅದು ಫಸ್ಟು ಬೆಂದಾದ್ ತಕ್ಷಣ ಅದನ್ನು ನಾವು ನೀರು ಫಸ್ಟು ವಿಝಲ್ ಹೋಗ್ಸ್ಬಿಟ್ಟಿ ವಿಝಲ್ ಅಪೂಟ್ ತೆಗಿತೀವಿ ಅದನ್ನ ತೆಗ್ದಾಯ್ ತಕ್ಷಣ ಅದ್ರಲ್ಲಿರೋ ಸಿಪ್ಪೇನೆಲ್ಲ ಎಡ್ದಿ ನಾವು ಅದನ್ನು ಯಾ ಅದನ್ನ ಚೆನ್ನಾಗಿ ಕಲಿಸ್ಕೋತೀವಿ ಅದನ್ನ ಚೆನ್ನಾಗಿ ಕಲ್ಸ್ಕೊತಾಯ್ ತಕ್ಷ್ಣ ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಮಾಡ್ಕೋತೀವಿ ಈರುಳ್ಳಿ ಟೊಮೊಟೊ ಹಶಿಮೆನ್ಶಿಕಾಯ್ನೆಲ್ಲ ನೀಟಾಗಿ ಕಟ್ ಮಾಡ್ಕೋತೀವಿ ಕಟ್ ಮಾಡ್ಕೋ ತಕ್ಷ್ಣ ಅದನ್ನು ಒಗ್ಗರ್ಣೆಗ್ ಹಾಕ್ತೀವಿ ಈ ಮಾಮೂಲಿ ಚಿತ್ರಾನ್ನಕ್ಕೆ ಹೆಂಗ್ ಒಗ್ಗರ್ಣೆ ಹಾಕ್ತೀವಿ ಹಂಗೇ ಒಗ್ಗರ್ಣೆ ಹಾಕ್ತೀವಿ ಏನು ಹೆಂಗಂದ್ರೆ ಫಸ್ಟು ಎಣ್ಣೆ ಹಾಕ್ಕೋತೀವಿ ಆಮೇಲೆ ಎಣ್ಣೆ ಹಾಕ್ಕಂದ್ ತಕ್ಷ್ಣ ಎಣ್ಣೆ ಸಾಸಿವೆ ಹಾಕ್ಕೋತಿವಿ ಸಾಸಿವೆ ಕಡಲೆಬೇಳೆ ಹಾಕ್ಕೊಂಡು ಆಮೇಲೆ ಅದಕ್ಕೆ ಈರುಳ್ಳಿ ಹಾಕ್ಬುಟ್ ಚೆನ್ನಾಗಿ ಫ್ರೈ ಮಾಡ್ತೀವಿ ಈರುಳ್ಳಿ ಹಾಕಾದ ಮೇಲೆ ಟಮೊಟೊ ಹಾಕ್ಬಿಟ್ಟಿ ಚೆನ್ನಾಗಿ ಫ್ರೈ ಆಗ್ ತಕ್ಷ್ಣ ಚೆನ್ನಾಗಿ ಫ್ರೈ ಆಗ್ ತಕ್ಷ್ಣ ನಾವು ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ ಫ್ರೈ ಆದ ತಕ್ಷ್ಣ ನಾವು ಅದಕ್ಕೆ ಒಂಚೂರು ಅರ್ಶ್ಣದ ಪುಡಿ ಹಾಕ್ಕೋತೀವಿ ಅರ್ಶ್ಣದ ಪುಡಿ ಹಾಕುದ್ರೆ ಅದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಅರ್ಶ್ಣದ ಪುಡಿ ಹಾಕ್ಕೋತೀವ್ ಅರ್ಶ್ಣದ ಪುಡಿ ಹಾಕೊಂಡಿ ನಾವು ಈ ಆಲುಗಡ್ಡೇನ ಕಿವ್ಚಿ ಮಡಿಕೊಂಡಿರ್ತೇವಲ ಅದನ್ನು ತೆಗ್ದಿ ಅದ್ರೊಳಗೆ ನಾವು ಒಗ್ಗರ್ಣೆ ಹಾಕ್ಕೊಂಡಿರ್ತೇವಲ ಅದ್ರೊಳಗೆ ಹಾಕ್ಬಿಟ್ಟಿ ಚೆನ್ನಾಗಿ ಕಲ್ಸ್ಬಿಟ್ಟಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಬುಟ್ಟಿ ನಾವು ಮಾಡ್ತೀವಿ ನೆಕ್ಷ್ಟು ಅದೇ ಥರ ನಾ ಟೊಮೊಟೊ ಗೊಜ್ಜು ಟೊಮೊಟೊ ಗೊಜ್ಜು ಅಂದರೆ ಸೇಮ್ ಅದೇ ಥರ ಒಗ್ಗರ್ಣೆಗ್ ಹಾಕ್ಬುಟ್ಟಿ ಅದಕ್ಕೆ ನಾವು ಸ್ವಲ್ಪ ಒಂದು ಲೋಟ ಎರಡು ಲೋಟದಷ್ಟು ನೀರು ಹಾಕ್ಕೊಂಡಿ ನಾವು ಯಾಕಂದು ನಾವು ಜಾಸ್ತಿ ಜನ ಇದ್ರೆ ಆಗ ನಾವು ನಾಲ್ಕು ಲೋಟ ನೀರು ಹಾಕ್ಕೋತೀವಿ ಅದೇ ಕಡ್ಮೆ ಜನ ಇದ್ದಾಗ ಒಂದು ಎರಡು ಲೋಟ ನೀರು ಹಾಕೊಂಡಿ ಚೆನ್ನಾಗಿ ಅದನ್ನು ಬೇಯಿಸ್ತೀವಿ ಆಮೇಲೆ ಪುಡಿ ಹಾಕ್ಬುಟ್ಟಿ ಅದೇ ಗರಮ್ ಮಸಾಲೆ ಚಕ್ಕೆ ಲವಂಗ ಚ ಶುಂಠಿ ಬೆಳ್ಳುಳ್ಳಿ ಅವೆಲ್ಲ ಹಾಕ್ಕೊಂಡಿರ್ತೀವಿ ಅವನ್ನೆಲ್ಲ ಹಾಕ್ಬುಟ್ಟಿ ನಾವು ಚೆನ್ನಾಗಿ ಹುರ್ದ್ ಆದ್ ತಕ್ಷಣ ಅದೊಂದು ಸ್ವಲ್ಪ ಸ್ವಲ್ಪೊತ್ ಬೇಯಕ್ಕೆ ಬಿಡ್ತೀವಿ ಒಂದು ಕಾಲು ಗಂಟೆನಾದ್ರು ಬೇಯಕ್ಕೆ ಬಿಡ್ತೀವಿ ಅದು ಸಣ್ಣ ಉರಿಲ್ಲಿ ಬಿಡ್ತೀವಿ ನೆಕ್ಸ್ಟ್ ನಾವು ಹಿಂಗೆ ಮಟನ್ ಸಾರು ಅಂದಾಗ ಮಟನ್ ಸಾರು ಅಂದರೆ ಫಸ್ಟು ನಾವು ಕಾಯಿ ಕಾಯಿ ಅಲ್ಲಲ್ಲ ಫಸ್ಟು ನಾವು ಈರುಳ್ಳಿ ಟ ಈರುಳ್ಳಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬ್ರಿ ಸೊಪ್ಪು ಮತ್ತು ಅರ್ಶ್ಣದ ಪುಡಿ ಹಾಕ್ಬುಟ್ಟಿ ಫಸ್ಟು ಅರಿಶ್ಣ ಈರುಳ್ಳಿ ಥರ ಹುರ್ಕೋತೀವಿ ನಾವು ಮಟನ್ನ್ನು ಕುಕ್ಕರ್ಗೆ ಹಾಕ್ಬುಟ್ಟಿ ಫಸ್ಟು ಕುಕ್ಕರಲ್ಲಿ ನಾವು ಕು ಎಣ್ಣೆ ಹಾಕ್ಬುಟ್ಟಿ ಕುಕ್ಕರಲ್ಲಿ ನಾವು ಸ್ವಲ್ಪ ಉಪ್ಪು ಹಾಕ್ಬುಟ್ ಅದಕ್ಕೆ ಹಿಂಗ್ ಹುರಿತ ಇರ್ತೀವಿ ಮಟನ್ನ್ನು ಅದಾಗ್ ತಕ್ಷಣ ಅರಿಶ್ಣ ಈರುಳ್ಳಿ ಬೇಯಿಸ್ಕೋತೀವಿ ಅರಿಶ್ಣ ಈರುಳ್ಳಿ ಬೇಯಿಸ್ಕ ತಕ್ಷಣ ನಾವು ಅರಿಶ್ಣ ಈರುಳ್ಳಿಲ್ಲಿ ಅರಿಶ್ಣ ಈರುಳ್ಳಿಲ್ಲಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೋತೀವಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅರ್ಶ್ ಅರಿಶ್ಣ ಈರುಳ್ಳಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಆಡ್ಸ್ಬಿಟ್ಟಿ ನೆಕ್ಸ್ಟ್ ಅದಾಗ್ ತಕ್ಷ್ಣ ಖಾರ ಇರಬೇಕಲ್ವ ಖಾರಕ್ಕೆ ಕಾಯಿ ಮತ್ತು ಟೊಮೊಟೊ ಕಡಲೆ ಮತ್ತು ಖಾರದ ಪುಡಿ ಹಾಕ್ಬುಟ್ ಚೆನ್ನಾಗಿ ಫ್ರೈ ಮಾಡ್ತೀವಿ ಚೆನ್ನಾಗಿ ಫ್ರೈ ಮಾಡಿ ಚೆನ್ನಾಗಿ ಹಾಕ್ಬುಟ್ಟಿ ಮತ್ತೆ ಕುಕ್ಕ ಇದು ಮಿಕ್ಸಿಲ್ಲಿ ನಾವು ನಾವು ಮಿಕ್ಸಿಲ್ಲಿ ನಾವು ಇದು ಮಾಡ್ತೀವಿ ಆಡಿಸ್ತೀವಿ ಆಡ್ಸಾದ ತಕ್ಷ್ಣ ಅದು ಅರಿಶ್ಣ ಈರುಳ್ಳಿ ಬೆಂದಾದ ತಕ್ಷ್ಣ ನಾವು ಇದನ್ನ ಹುಯ್ದ್ಬುಟ್ಟಿ ಸ್ವಲ್ಪ ಸ್ವಲ್ಪ ಇದು ಹಾಕ್ಬುಡ್ ಕಲ್ಲುಪ್ಪು ಹಾಕ್ಬುಟಿ ನಾವು ಬೇಯಕ್ಕೆ ಹಾಕ್ತೀವಿ ಕುಕ್ಕರ್ ಮುಚ್ಚಳ ಮುಚ್ಚಿಸ್ತೀವಿ ನೆಕ್ಸ್ಟು ಅದೇ ಥರ ಚಿಕನ್ ಫ್ರೈ ಚಿಕನ್ ನಮಗೆ ಚಿಕನ್ ತಿನ್ನಬೇಕು ಅನ್ನಿಸ್ತಾ ಇರ್ತದೆ ಅವಾಗ ಅವಾಗ್ಲೂ ಅಷ್ಟೆ ನಾವು ಎ ಇವಾಗ ಪಕ್ಷ ಆ ಥರದ್ದಲ್ಲೆಲ್ಲ ಚಿಕನು ಮಟನು ಎಲ್ಲ ಜಾಸ್ತಿ ಮಾಡ್ತಾರೆ ಪಕ್ಷಗಳಲ್ಲಿ ಆಮೇಲೆ ಎಡೆ ಎಲ್ಲ ಇಕ್ತಾರಲ್ವ ಅದೂ ಒಂದು ದೊಡ್ಡ ಹಬ್ಬ ನಮಗೆ